ಮೊದ್ಲಿಗೆ ನಾನು ಹೇಳ್ಬೇಕಂದ್ರ ನಂಗೆ ಪ್ರವಾಸ ಮಾಡೋದೇ ಭಾಳ ಇಷ್ಟ ಯಾಕಂದ್ರೆ ಎಲ್ಲ ಜಾಗಗಳು ನೋಡು ನೋಡಕ್ಕ ಮತ್ತು ಟ್ರಾವೆಲಿಂಗ್ ಮಾಡಕ್ಕೆ ಅಂದರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅದ್ರಕ್ ಎಲ್ಲಿ ಎಲ್ಲಿ ಹೋಗಿನ್ ಅಂತ್ಹೇಳಿ ನಾನು ಮೊದಲೇ ಹೇಳ್ದಂಗ ಪ್ರವಾಸ ಭಾಳ ಇಷ್ಟ ಅಂತ ಭಾಳ ಜಾಗಕ್ ಹೋಗಿನಿ ಅಲ್ಲಿ ಅತ್ಯಂತ ಕಡಿಮೆ ಪ ಅಗ್ಗದ ಪ್ರವಾಸ ಯಾವುದೆಂದರೆ ಮೊನ್ನೆ ಒಂದು ತಿಂಗಳ ಹಿಂದೆ ಶ್ರೀಶೈಲ ಆಂಧ್ರದಲ್ಲಿರುವ ಶ್ರೀಶೈಲಮ್ ಅಲ್ಲಿಗೆ ಹೋಗಿದ್ದೇನೆ ಅದು ನನ್ನ ಸ್ನೇಹಿತರ ಜೊತೆಗೆ ಅದು ಪ್ರವಾಸದ ಅಗ್ಗ ಕಡಿಮೆ ಆಯ ಆದಾಯ ಹೆಂಗಾಯಿತಂದ್ರ ಎಲ್ಲ ಫ್ರೆಂಡ್ಸ್ ಸೇರಿ ಹೋಗಿದ್ವಲ್ಲ ಆಗ ಇಂಡ್ಯೂಶ್ವಲ್ ಬಸ್ ಚಾರ್ಜ ಹೋಟಲ್ ಚಾರ್ಜ ಮತ್ತು ಸ್ನಾಕ್ಸ್ ಚಾರ್ಜ ಅಲ್ಲಿ ಇರೋದು ರೆಸ್ಟೋರೆಂಟ್ ಚಾರ್ಜ್ ಎಲ್ಲ ಡಿವೈಡ್ ಆಗಿ ಆಕೊತ್ ಬಂತಲ್ಲ ವ್ ಎಲ್ಲರಿಗೂ ಇಂಡಿವ್ಶುವಲ್ ಆದರೆ ಜಾಸ್ತಿ ಬರ್ತಿತ್ತು ಒಂದು ಫಾರ್ ಎಕ್ಸಾಂಪಲ್ ಒಂದು ರೂಮಿಗೆ ಬುಕ್ ಮಾಡಬೇಕಂದ್ರೆ ಏಯ್ಟ್ ಅಂಡ್ರೆಡ್ ರುಪಿಸ್ ಇತ್ತಂದರೆ ನಾನು ಇಂಡಿವ್ಶುವಲ್ ಆಗಿ ಹೋಗಿದ್ನಂದ್ರೆ ನಾನು ಒಬ್ಬನೇ ಏಯ್ಟ್ ಅಂಡ್ರೆಡ್ ರುಪಿಸ್ ಕೊಡಬೇಕಾಗಿತ್ತು ಅದೇ ಒಂದು ರೂಮ್ದಾಗ ಮೂವರು ಫ್ರೆಂಡ್ಸ್ ಇದ್ವು ಅಂತಂದರೆ ಡಿವೈಡ್ ಆಗ್ತದೆ ಏಯ್ಟ್ ಅಂಡ್ರೆಡ್ ರುಪಿಸ್ ಡಿವೈಡ್ ಆಗ್ತದ ಹಿಂಗಾಗಿ ಅದು ಮೊನ್ನೆ ಶ್ರೀಶೈಲಕ್ಕೆ ಹೋಗಿದ್ನಲ್ಲ ಹಿಂಗ್ ಭಾಳ ಹೋಗಿನಿ ಅದ್ರಾಗ ಶ್ರೀಶೈಲಕ್ಕೂ ಹೋದಾಗ್ ಇದು ನನಗೆ ಅರ್ಥ ಆಗಿತ್ತು ಅರ್ಥ ಆಗ್ಯದೆ ಮತ್ತು ಟ್ರಾವೆಲಿಂಗ್ ಚಾರ್ಜ್ ಬಂತು ಮತ್ತು ಇವೆಲ್ಲ ಖರ್ಚು ಕಡಿಮೆ ಇತ್ತು ಖರ್ಚು ಹೆಂಗ ಕಡಿಮೆ ಆಯ್ತು ಅಂದ್ರೆ ಎಲ್ಲ ಫ್ರೆಂಡ್ಸ್ ಮೊದಲೇ ಡಿಸೈಡ್ ಆಗಿದ್ವಿ ಒಬ್ಬರೇ ಕೊಡೋದು ಬೇಡ ಏನೇ ಒಂದು ರು ಒಂದು ರೂಪಾಯಿ ಎಲ್ಲಿ ಖರ್ಚು ಮಾಡಿದ್ರೂ ಎಲ್ಲರೂ ಇಂಡ್ಯೂಜ್ ಎಲ್ಲರೂ ಇಕ್ವಲಿ ಡಿಸ್ಟ್ರಿಬ್ಯುಟ್ ಆಗಮ್ಮು ಅಂತ ಹೇಳ್ ಫಸ್ಟೇ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಹೋಗಿದ್ವಿ ಅಲ್ಲಿ ಎಲ್ಲ ಇಂಡ್ಯೂಜ್ವಲ್ ಒಂದು ಅಂದರೆ ಇಂಡ್ಯೂಜ್ವಲ್ ಅಂದರೆ ಹಂಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಪರ್ಸ್ನಲ್ ತಿಂಗ್ಸ್ ಬೇಕಾದರೆ ನಮ್ಮ ರೊಕ್ಕ ಕೊಟ್ಟು ನಾವೇ ತೊಗೊಬೇಕು ಮತ್ತು ಬೇರೆ ಏನರ ರಿಲೇಟೆಡ್ ಟು ಎಲ್ಲರಿಗೂ ಬಂತಂದ್ರೆ ಎಲ್ಲರೂ ಇಕ್ವಲೀ ಡಿವೈಡ್ ಆಗ್ಬೇಕು